ನಾನು ಈ ಹಳೆ ತಲೆಮಾರು ಮತ್ತು ಯುವ ತಲೆಮಾರಿನ ನಡುವಿನ ಸಮತೋಲನವನ್ನು ನೋಡಲಿಕ್ಕೆ ಹೋದರೆ ನಾನು ಇಲ್ಲಿ ಮಧ್ಯಮ ತಲೆಮಾರಿನ ಒಂದು ಸಾಲಿನಲ್ಲಿ ಬರ್ತೇನೆ ಅಂತ ಹೇಳಬಹುದು ಈಗ ಪ್ರಶ್ನೆ ಎಂದರೆ ಹಳೆ ತಲೆಮಾರಿನವರಿಗೂ ಮತ್ತು ಮಧ್ಯಮ ತಲೆಮಾರಿನವರಿಗೂ ಅಥವಾ ಕೊನೆಯ ಈಗ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಅವ ಅವು ಅವರಿಗೂ ಈ ರೀತಿಯ ಮನೋಸ್ಥಿತಿ ಮತ್ತು ಅವರ ನಡವಳಿಕೆ ಅವರ ಒಂದು ಇದರಲ್ಲಿ ತುಂಬ ವ್ಯತ್ಯಾಸ ಇರ್ತದೆ ಅದೇ ರೀತಿ ಹೊಂದಾಣಿಕೆಯೂ ಸ್ವಲ್ಪ ಹೆಚ್ಚು ಕಡ್ಮೆ ಆಗ್ತದೆ ಆದ್ದರಿಂದ ಇದನ್ನು ಯಾವ ರೀತಿ ನಾವು ಸಾಮ್ಯತೆಯ ಕಡೆಗೆ ಯಾವ ರೀತಿ ನಡಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಾಲೋಚನೆ ಮಾಡಬೇಕು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ಸಾಮ್ಯತೆಯ ಕಡೆಗೆ ಪ್ರತಿಯೊಬ್ಬರೂ ಆಲೋಚನೆ ಮಾಡಬೇಕು ಇಂತಹದ್ದಕ್ಕೆ ಒಂದು ತಂಡ ಕಟ್ಟಿಕೊಂಡು ಆ ತಂಡದಲ್ಲಿ ಎಲ್ಲರನ್ನ ಎಲ್ಲ ರೀತಿಯ ಸಾಮರಸ್ಯವನ್ನು ಬೆಳೆಸುವಂತಹ ಮನೋಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡಬೇಕಾಗತ್ತೆ ಅಂತಹ ಒಂದು ಮಾಡಬೇಡ್ಬೇಕಾದ್ರೆ ಕೆಲವು ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಅಂಥವರನ್ನ ಯಾವ ಎಲ್ಲ ರೀತಿಯ ವಯೋ ಮಿತಿಯಲ್ಲಿರುವವರು ಎಲ್ಲ ರೀತಿಯ ವಯಸ್ಸಿನವರಿಗೂ ಒಂದು ಕಡೆ ಸೇರಿ ಅವರೆಲ್ಲಾರನ್ ಇದನ್ನು ಮನಸ್ಥಿತಿಯನ್ನು ಒಗ್ಗೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗತ್ತೆ ಇದಕ್ಕೆಲ್ಲ ಪ್ರತಿಯೊಬ್ಬರ ಒಂದು ಸಹಕಾರ ಮತ್ತು ಸಮಾಜದಲ್ಲಿರುವವರು ಒಂದು ಕಡೆ ಕೂಡುವಂತಹ ಒಂದು ಮನೋಸ್ಥಿತಿ ವಯಸ್ಸಿನವರು ಅಂತ ಅವರನ್ನು ಕಡೆಗಣಿಸದೆ ಸಣ್ಣ ಮಕ್ಕಳು ಅಂತ ಅವರನ್ನು ಎಲ್ಲರನ್ನು ಒಂದೇ ವೇದಿಕೆಯಲ್ಲಿ ತಂದು ಅವರನ್ನ ಒಂದು ಸಮಾವೇಶದಲ್ಲಿ ಮಾಡಿಕೊಂಡು ಪ್ರತಿಯೊಬ್ಬರ ಮನೋಸ್ಥಿತಿಯನ್ನು ಒಂದೇ ಕಡೆ ನಿಭಾಯಿಸುವಂತೆ ಈ ಎರಡರ ವ್ಯತ್ಯಾಸವೂ ತಿಳಿಯದಂತೆ ಎಲ್ಲರೂ ಒಂದಾಗಿ ಹೋಗಬೇಕು ಪ್ರತಿ ಒಬ್ಬರು ನಾವು ಒಂದೇನೇ ಒನ್ ಒಮ್ಮತದಿಂದ ಹೋಗಬೇಕು ಅನ್ನುವ ಒಂದು ಮನೋಭಾವವನ್ನು ಬೆಳೆಸುವಲ್ಲಿ ಈ ಸಂಘಟನೆಗಳು ಕಾರ್ಯ ಮಾಡ್ತವೆ ಅಂತ ಹೇಳ್ಬಹ್ದು ಎರಡನೇದಾಗಿ ಸಾಮ್ಯತೆ ಮೂಡಿಸುವಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವಂಥ ಕೆಲವು ಸಂಸ್ಥೆಗಳಿರ್ತವೆ ಒಂದು ರೋಟ್ರಿ ಕ್ಲಬ್ನಂತಹ ಒಂದು ಸಂಸ್ಥೆಗಳು ಮತ್ತು ಸಮಾಜ ಬಾಂಧವರಲ್ಲಿ ಸೇರಿಕೊಂಡು ಒಂದು ಅವರವರ ಸಮಾಜದಲ್ಲಿ ಎಲ್ಲ ರೀತಿಯ ವಯಸ್ಸಿನವರು ಒಂದು ಕಡೆ ಒಗ್ಗೂಡಿ ಒಂದು ಸಮಾವೇಶ ಮಾಡಿಕೊಂಡು ಅದನ್ನು ನಿಭಾಯಿಸ್ಬಹ್ದು ಮೂರನೇದಾಗಿ ವಯಸ್ಸಿ ವಯಸ್ಸಾದವರನ್ನು ಗೌರವಿಸುವುದನ್ನು ಒಂದು ಮೌಲ್ಯಾಧಾರಿತ ಜೀವನಶೈಲಿಯನ್ನ ಹೇಗೆ ಬೆಳೆಸಬೇಕು ಅನ್ನುದನ್ನು ಅಲ್ಲಿ ಅವರು ಮೂಡಿಸಬೇಕಾಗಿದೆ ಇಂತಹ ಇದು ನಮ್ಮ ಸಮಾಜಕ್ಕೆ ಅತೀ ಅಗತ್ಯ ಅಂತ ಹೇಳ್ಬವ್ದು